ನಾವು ನವ ಸ ನವಜಾತ ಶಿಶುವಿಗೆ ಮೊದಲನೆಯದಾಗಿ ಡಿಲ್ವರಿ ಆದಮೇಲೆ ಅದನ್ನು ನಾವು ಹದಿನಾಲ್ಕು ದಿನ ಇಲ್ಲಾಂದ್ರೆ ಹನ್ನೆರಡು ದಿನ ಇಲ್ಲಾಂದ್ರೆ ಹನ್ನೊಂದು ದಿನ ಅಂಗೆ ನಾವು ಆ ಮಗುವಿನ ಹೆಸರಿನ ನೀತು ಅಂತ ಹಾಕ್ತೀವಿ ನಾಮಕರಣ ಮಾಡ್ತೀರಿ ನಾಮಕರಣ ಮಾಡ್ದಾಗ ಅದೊಂದು ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ಕೊಂತಿರಿ ನಾವು ಫಂಕ್ಷನ್ ಮಾಡ್ತೀರಿ ಅದ್ರ ನಮ್ಮ ಆ ನೆಂಟರಿಗೆಲ್ಲ ಕರೆಸ್ತೀರಿ ನೆಂಟರನ್ನೆಲ್ಲ ಕರೆಸಿ ಎಲ್ರಿಗೂ ಆ ಎಲ್ಲರ ಕರೆಸಿ ಫಂಕ್ಷನ್ ಥರ ದೊಡ್ದಾಗಿ ಮಾಡ್ತೀರಿ ಮ ಒಂದೊಂದ್ಸರಿ ನಾವು ಮ ಸೀರಿಯಲ್ ಸೆಟ್ ಹಾಕಿ ಡೆಕೋರೇಷನ್ ಮಾಡಿ ಆ ತೊಟ್ಟಿಲನ್ನು ಕಟ್ಟುವುದು ಅದ್ರ ಊ ನಾವು ಹೂವುಗಳೆಲ್ಲ ತಂದು ಡಿಸೈನಾಗಿ ಡೆಕೋರೇಷನ್ ಮಾಡುವುದು ನಂತರ ನಮ್ಮ ರಿಲೇಟಿವ್ ಬಂದಿರೋವರ್ಗೆಲ್ಲರಿಗೂ ಸ್ವೀಟ್ ಒಂದು ಆ ಅಡುಗೆ ಮಾಡುವಂಥ ಒಂದು ಬಿರಿಯಾನಿ ಮಾಡಿ ಅದಕ್ಕೆ ಒಂದೊಂದು ಸ್ವೀಟು ಸ್ವೀಟ್ ಮಾಡುವುದು ನಂತರ ಬಂದಿರುವತಕ್ಕಂತೋರಿಗೆ ಒಂದು ಬಹುಮಾನಗಳ ಸಹ ಕೊಡ್ತೇವೆ ನಾವು ಬಹುಮಾನದಲ್ಲಿ ಕಾಣಿಕೆಗಳು ಕೊಡ್ತಾರಲ್ವ ಆವಾಗ ಅವರಿಗೆ ನಾವು ಖುಷಿಯಾಗಿ ಒಂದು ತಾಂಬೂಲ ಅನ್ನೋದು ಇದೆ ಆ ಥರ ನಾವು ಕೊಡ್ತೀರಿ ನಂತರ ಬಂದ ಜನಗಳಿಗೆಲ್ಲ ಅವರು ಸಂತೋಷ ಪಟ್ಟು ನೋಡಿ ಮಗುವನ್ನು ನೋಡಿ ಹೋಗುವ ಆ ಥರ ನಾವು ಮಾಡ್ತೀರಿ ನಂತರ ಅವ ಮಾರನೇ ದಿನ ಮಾರನೇ ದಿನ ಸಹ ನಾವು ಎರಡು ದಿನ ಸಹ ಒಂದೊಂದು ದಿವಸ ನಾವು ಮಾಡ್ತೀರಿ ಖುಷಿಯಾಗಿ ಅದನ್ನ ಸೆಲೆಬ್ರೇಶನ್ ಮಾಡ್ತೀವಿ ನಾವು ಕಾರ್ಯಕ್ರಮಗಳನ್ನು ಅವತ್ತು ಸಾಯಂಕ ನೈಟದ ಹೊತ್ತು ಖುಷಿಯಾಗಿ ಮಕ್ಕಳು ಮಕ್ಕಳು ಬಂದು ಸೆ ಇವರೆಲ್ಲ ಬಂದಿದ್ದಾಗ ಮಕ್ಕಳ ಜೊತೆ ಡ್ಯಾನ್ಸ್ ಆಡ್ಸೋದು ಒಂದು ಅದೇ ದೊಡ್ಡ ಹಬ್ಬದ ಹಾಗೆ ಮಾಡುತಾ